ನಮ್ಮ ದೊಡ್ಡ ಸಾಮರ್ಥ್ಯ ಅಂದರೆ ಆತ್ಮವಿಶ್ವಾಸ ನಾನು ಅಂದುಕೊಂಡ ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಕುಲದೇವರಾಗಲಿ ಗ್ರಾಮ ದೇವತೆಯಾಗಲಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಮನಸ್ಸಿನಲ್ಲಿ ಇರುವ ಒಳ್ಳೆಯ ರೀತಿ ಯೋಚನೆ ಕೊಡುತ್ತಾರೆ ಎಂದು ಸರಿಯಾದ ದಾರೀಲಿ ನಡೆಸ್ತಾರೆ ಅನ್ನೋದೊಂದು ನಂಬಿಕೆ ದೌರ್ಬಲ್ಯ ವಿಷಯಕ್ಕೆ ಬಂದರೆ ಕೆಲವು ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುವುದಿಲ್ಲ ಅತಿಯಾದ ನಿದ್ದೆ ಕೆಲವು ಸಲ ಕೆಲವು ಆಹಾರದಿಂದ ತೆಗೆದುಕೊಂಡ ಆಹಾರಿಂದ ಸೋಮಾರಿತನದಿಂದ ಸೋಮಾರಿತನ ಅವೆಲ್ಲ ನಮ್ಮ ದೌರ್ಬಲ್ಯ